ನಾನು ಪದಾರ್ಥ ಮಾಡುವ ವಿಷಯವನ್ನು ತಿಳಿಸುತ್ತೇನೆ ನಾನು ಮನೆಯಲ್ಲಿ ಸಾಂಬಾರು ಮಾಡುವಾಗ ಸ್ವಲ್ಪ ತೊಗರಿಬೇಳೆ ಹಾಕಿ ಒಂದು ಸೌತೆ ಕಾಯಿ ಅಂತ ಎಣಿಸುವ ನಾವು ಸೌತೆಕಾಯಿಗೆ ಸ್ವಲ್ಪ ತೊಗರಿಬೇಳೆ ಬೇಯಿಸಿ ಬೇಯುವಾಗ ಹಾಕಬೇಕು ಅದಕ್ಕೆ ಸ್ವಲ್ಪ ಟೊಮೆಟ ಈರುಳ್ಳಿ ಎಲ್ಲ ಕಾಯಿ ಮೆಣಸು ಶುಂಠಿ ಎಲ್ಲ ಕಟ್ ಮಾಡಿ ಹಾಕಿದರೆ ನಮಗೆ ಗ್ಯಾಸ್ಟಿಕ್ ಆಗುವುದಿಲ್ಲ ಗ್ಯಾಸ್ಟಿಕ್ ಆಗಬಾರದಾದರೆ ನಮಗೆ ಶುಂಠಿ ಬಳಸಬೇಕು ಸಾಂಬಾರಿಗೆ ಆಗ ತೊಗರಿಬೇಳೆ ಅದಕ್ಕೆ ಹಾಕಿದರೆ ಸಾಂಬಾರು ಒಳ್ಳೆಯದಾಗ್ತದೆ ಸಾಂಬ್ ತೊಗರಿಬೇಳೆ ಹಾಕದಿದ್ದರೆ ಸಾಂಬಾರು ಒಳ್ಳೆಯದು ಬ ರುಚಿ ಬರುವುದಿಲ್ಲ ಅದಕ್ಕೆ ತೆಂಗಿನ ತುರಿ ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ ಸಾಂಬಾರು ಅದು ಜೀರಿಗೆ ಕೊತ್ತಂಬರಿ ಸಾಸಿವೆ ಎಲ್ಲ ಸ್ವಲ್ಪ ಹಾಕಿದ್ರೆ ಮೆಂತ್ಯ ಕೊ ಮತ್ತೆ ಉದ್ದಿನಬೇಳೆ ಕಡಲೆ ಬೇಳೆ ಎಲ್ಲ ಕಾಯಿ ಕಾಯಿಸಿ ಮೆಣಸು ಎಲ್ಲ ಹಾಕಿ ಸಾಂಬಾರು ಪುಡಿ ಮಾಡಿ ಹಾಕಬೇಕು ಅದಕ್ಕೆ ಹಾಕಿದರೆ ಮಾತ್ರ ಟೇಸ್ಟ್ ಬರ್ತದೆ ಅದು ಸಾಂಬಾರ ಮತ್ತೆ ಲಾಸ್ಟಿಗೆ ಅದಕ್ಕೆ ಒಂದು ಒಗ್ಗರಣೆ ಹಾಕ್ಬೇಕು ಒಗ್ಗರಣೆ ಹಾಕುವ ಮುಂಚೆ ಅದಕ್ಕೆ ಹಿಂಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಸಾಂಬಾರು ಮಾಡಿದರೆ ಒಳ್ಳೆ ಸಾಂಬಾರು ಆಗ್ತದೆ ಊಟ ಮಾಡಲಿಕ್ಕೆ ಹಾಗೆಯೇ ನಾವು ಒಂದು ತಿಂಡಿ ಮಾಡಿದರು ಒಂದು ತಿಂಡಿ ಅಂದರೆ ಒಂದು ದೋಸೆಯೇ ಅಂತ ಎಣಿಸುವ ದೋಸೆಗೆ ಸ್ವಲ್ಪ ಅಕ್ಕಿ ನೆನೆಸಿಟ್ಟು ಅದಕ್ಕೆ ಸ್ವಲ್ಪ ಉದ್ದು ಎಷ್ಟು ಬೇಕು ಒಂದು ಸೇರು ಅಕ್ಕಿ ಹಾಕಿದ್ರೆ ಒಂದು ಪಾವು ಉದ್ದು ಹಾಕಬೇಕು ಒಂದು ಒಂದುವರೆ ಪಾವು ಉದ್ದು ಹಾಕಿದ್ರೆ ಅದು ಮೆದು ಬರ್ತದೆ ಮೆದು ಬಂದ್ಮೇಲೆ ಅದಕ್ಕೆ ಸ್ವಲ್ಪ ಕೆ ಕೆಲವರು ಅನ್ನ ಹಾಕ್ತಾರೆ ನುಚ್ಚಿಗೆ ಅನ್ನ ಇದ್ದರೆ ಸ್ವಲ್ಪ ಹಾಕ್ತಾರೆ ಇಲ್ಲದಿದ್ದರೆ ಅವಲಕ್ಕಿ ಇದ್ದರೆ ಅವಲಕ್ಕಿ ಕೂಡ ಹಾಕ್ತಾರೆ ಕಯ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದು ಮೆದು ಬರ್ತದೆ ಮೆದು ಬರದಿದ್ದರೆ ಸ್ವಲ್ಪ ಇದು ಎಂಥ ಸೊಡಕಾರ್ ಅಂತ ಉಂಟು ಅದು ಸ್ವಲ್ಪ ಹಾಕಿದರೆ ಅದು ಒಳ್ಳೆಯದು ಬರ್ತದೆ ಉಬ್ಬುತ್ತದೆ ದೋಸೆ ತಿನ್ನಲಿಕ್ಕೂ ಟೇಸ್ಟ್ ಆಗ್ತದೆ ಸಾಂಬಾರಿನೊಟ್ಟಿಗೆ ಹಾಗೆಯೇ ಇಡ್ಲಿ ಕೂಡ ಹಾಗೆಯೇ ಅದು ಕೂಡ ನಾವು ಎಷ್ಟು ಎಷ್ಟು ಅಕ್ಕಿಗೆ ಎಷ್ಟು ಉದ್ದು ಬೇಕು ಅಷ್ಟು ಹಾಕಿದ್ದರೇನೆ ಅದು ಇಡ್ಲಿ ಆಗೋದು ಅದಕ್ಕೂ ಮೆದು ಬರಬೇಕಾದ್ರೆ ಸ್ವಲ್ಪ ಸೋಡಾ ಪುಡಿ ಮತ್ತೆ ಸ್ವಲ್ಪ ಕೆಲವರು ಸ್ವಲ್ಪ ಮೆಂತ್ಯ ಕೂಡ ಹಾಕ್ತಾರೆ ಮೆಂತ್ಯ ಹಾಕಿದರು ಪರಿಮಳ ಇಡ್ಲಿಗೆ ಹಾಗೆಯೇ ದೋಸೆಗೂ ಹಾಗೆಯೇ ಹಾಗೆ ತಿನ್ನಲಿಕ್ಕೆ ಅದು ಟೇಸ್ಟ್ ಬರ್ತದೆ ಮತ್ತು ಹೀಗೆ ಎಣ್ಣೆಯದ್ದು ಮಾಡಿದರು ಕೂಡ ಹಾಗೆಯೇ ಎಣ್ಣೆಯದ್ದು ನಾವೊಂದು ಬನ್ಸೆ ಮಾಡುವುದಂತ ಎಣಿಸುವ ಬನ್ಸ್ ಮಾಡುವಾಗ ಅದಕ್ಕೆ ಒಂದು ಬಾಳೆ ಹಣ್ಣು ಸ್ವಲ್ಪ ಸಕ್ಕರೆ ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕಿ ಕಲಿಸ್ಬೇಕು ಕಲಸಿ ಆದ ನಂತರ ಅದಕ್ಕೂ ಸ್ವಲ್ಪ ಸೋಡಾ ಪುಡಿ ಹಾಕ್ಬೇಕು ಸೋಡಾ ಪುಡಿ ಹಾಕಿದ ನಂತರ ಕಲಸಿದ ಆದ ನಂತರ ಅದಕ್ಕೆ ಕಾಯಿ ಮೆಣಸು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಡಲೆ ಹಿಟ್ಟು ಒಂದು ಕಾಲು ಕೆ ಜಿ ಮೈದಾ ಹಿಟ್ಟು ಹಾಕಿದ್ರೆ ಒಂದು ಐವತ್ತು ನೂರು ಗ್ರಾಮು ಕಡಲೆ ಹಿಟ್ಟು ಹಾಕ್ಬೇಕು ಕಡಲೆ ಹಿಟ್ಟು ಹಾಕಿ ಅದನ್ನು ಸರಿ ನೀರಾಕಿ ರುಬ್ಬಬೇಕು ಕೈೈಯಲ್ಲಿ ಪುಡಿ ಮಾಡಬೇಕು ಪುಡಿ ಮಾಡಿ ಅದನ್ನು ಮುದ್ದೆ ಮಾಡಿ ಎಷ್ಟು ಬೇಕು ಗೋಳಿ ಬಜೆ ಮಾಡಲಿಕ್ಕೆ ಅಷ್ಟೇ ಇಟ್ಟು ಒಂದು ಎರಡು ಗಂಟೆಯ ತನಕ ನೆನ್ನೆ ಅದನ್ನ ಇಟ್ಟು ಆದಮೇಲೆ ಅದನ್ನು ಎಣ್ಣೆಗೆ ಬಿಡಬೇಕು ಎಣ್ಣೆಗೆ ಬಿಟ್ಟರೆ ಅದು ದೊಡ್ಡದ್ ಉಬ್ಬುತ್ತದೆ ದೊಡ್ಡದಾಗಿ ಉಬ್ಬಿದ ಮೇಲೆ ಅದಕ್ಕೆ ಒಂದು ಚಟ್ನಿ ಮಾಡಬೇಕು ಚಟ್ನಿ ಅಂದರೆ ಇದು ಕೊತ್ತಂಬರಿ ಸೊಪ್ಪು ಚಟ್ನಿ ಕೂಡ ಆಗ್ತದೆ ಇಲ್ಲಾದ್ರೆ ತೆಂಗಿನದ್ದು ಚಟ್ನಿ ಕೂಡ ಆಗ್ತದೆ ಕೊತ್ತಂಬರಿ ಸೊಪ್ಪು ಚಟ್ನಿ ಒಳ್ಳೆಯದು ಆಗ್ತದೆ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತೆ ಪುದೀನ ಸೊಪ್ಪು ಕಾಯಿ ಮೆಣಸು ಒಂದು ಬೆಳ್ಳುಳ್ಳಿ ಸ್ವಲ್ಪ ಪುಳಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕಿ ರುಬ್ಬಬೇಕು ರುಬ್ಬಿ ಚಟ್ನಿಗೆ ಚಟ್ನಿ ಮಾಡಿ ಅದು ಗೋಳಿಬಜೆ ಒಟ್ಟಿಗೆ ತಿನ್ನಬೇಕು ತಿಂದರೆ ಒಳ್ಳೆಯದಾಗ್ತದೆ ಟೇಸ್ಟ್ ಬರ್ತದೆ ಹೋಟೆಲ್ ಹೋಟೆಲಲ್ಲಿ ತಂದು ಕೊಡ್ತಾರೆ ಹಾಗೆ ಆಗ್ತದೆ ಮನೆಯಲ್ಲಿ ಕೂಡ ಹೋಟೆಲ್ಗೇನೆ ಹೋಗ್ಬೇಕಂತ ಇಲ್ಲ ಮನೆಯಲ್ಲಿ ಕೂಡ ಮಾಡಿ ತಿನ್ನಲಿಕ್ಕೆ ಆಗ್ತದೆ ಹಾಗೆ ಎಲ್ಲ ಮನೆಯಲ್ಲಿ ಹೆಂಗಸರು ಮಾಡಿ ಕೊಟ್ಟರೆ ತಿನ್ಬಹುದು ಮಕ್ಕಳಿಗೆ ಮತ್ತು ಸಾಂಬಾರು ಕೂಡ ಅದಕ್ಕೆ ಯಾವುದೆಲ್ಲ ಹಾಕಬೇಕು ಅದು ಹಾಕಿದರೆ ಮಾತ್ರ ಸಾಂಬಾರು ಇಲ್ಲಂದ್ರೆ ಅದು ಸಾಂಬಾರು ಒಳ್ಳೆಯದಾಗೋದಿಲ್ಲ ಕೆಲವರು ತೊಗರಿಬೇಳೆ ಹಾಕದೇ ಸಾಂಬಾರು ಮಾಡ್ತಾರೆ ಅದು ಎಷ್ಟಾದರೂ ಅಷ್ಟೇ ಅದು ರುಚಿ ಬರುವುದಿಲ್ಲ ತೊಗರಿಬೇಳೆ ಕಡಲೆ ಎಲ್ಲ ಹಾಕಿ ಇಟ್ಟು ಸಾಂಬಾರು ಮಾಡಿದರ ಅದು ಒಂದು ಸಾಂಬಾರು ಇಲ್ಲಂದ್ರೆ ಅದು ಟೇಸ್ಟ್ ಬರುವುದಿಲ್ಲ ಹಾಗೆಯೇ ಎಂತ ಇದು ಈರುಳ್ಳಿ ಬಜೆ ಕೂಡ ಹಾಗೆಯೇ ಗೋಳಿ ಬಜೆ ಈರುಳ್ಳಿ ಬಜೆ ಎಲ್ಲ ಅದಕ್ಕೆ ಯಾವುದೆಲ್ಲ ಸಾಮಾನು ಎಲ್ಲ ಹಾಕಬೇಕು ಹಾಕಿದರೆ ಮಾತ್ರ ಅದು ಒಳ್ಳೆಯದಾಗ್ತದೆ ಇಲ್ಲಂದ್ರೆ ಅದು ತಿನ್ನಲಿಕ್ಕೆ ಆಗುವುದಿಲ್ಲ ನಾವು ಕೊಂಡೋಗಿ ಬಿಸಾಡಬೇಕು ನಾವು ಅದಕ್ಕೆ ಬೇಕಿದ್ದ ಸಾಮಾನು ಹಾಕಿದರೆ ಮಾತ್ರ ನಮಗೆ ತಿನ್ನಲಿಕ್ಕೆ ಆಗೋದು ಇಲ್ಲ ಅಂದ್ರೆ ತಿನ್ನಲಿಕ್ಕೆ ಆಗುವುದಿಲ್ಲ ನಾಲ್ಕು ಜನಕ್ಕೆ ಕೊಟ್ಟು ನಾವು ತಿನ್ಬಹುದು ಟೇಸ್ಟ್ ಆಗ್ತದೆ ಮತ್ತು ಅಡುಗೆ ಕೂಡ ಹಾಗೆಯೇ ಮತ್ತು ನಾವೊಂದು ಸುಕ್ಕ ಸಾಂಬಾರು ಸುಕ್ಕ ಮಾಡ್ತೇವೆ ತರ್ಕಾರಿಯದ್ದು ಒಂದು ಬೀನ್ಸ್ ಆಗಲಿ ಹಲ್ಸಂದೆ ಆಗಲಿ ಅದನ್ನ ಎಂತ ಮಾಡಬೇಕು ಕಟ್ ಮಾಡಿ ಇಡಬೇಕು ಕಟ್ ಮಾಡಿದ ಒಂದು ಈರುಳ್ಳಿ ಕಟ್ ಮಾಡಬೇಕು ಒಂದು ಟೊಮೆಟೊ ಕಟ್ ಮಾಡಬೇಕು ಒಂದು ಸ್ವಲ್ಪ ಕಾಯಿ ಮೆಣಸು ಕಟ್ ಮಾಡಬೇಕು ಎಲ್ಲ ಕಟ್ ಮಾಡಿ ಇಟ್ಟು ಮುಂಚೆಯೇ ಕಟ್ ಮಾಡಿ ಇಡಬೇಕು ಮತ್ತೆ ಅದು ಒಗ್ಗರಣೆ ಇಟ್ಟು ಒಗ್ಗರಣೆಗೆ ಹಾಕ್ಬೇಕು ಯಾವುದು ಈರುಳ್ಳಿ ಟೊಮೆಟ ಕಾಯಿ ಮೆಣಸು ಎಲ್ಲ ಫ್ರೈ ಮಾಡಬೇಕು ಫ್ರೈ ಮಾಡಿದ್ದಾದ್ಮೇಲೆ ಏನು ಮಾಡಬೇಕು ಅದಕ್ಕೆ ಈ ಕಟ್ ಮಾಡಿಟ್ಟ ಬೀನ್ಸನ್ನು ಅದಕ್ಕೆ ಹಾಕಬೇಕು ಹಾಕಿದ ಮೇಲೆ ಎಂತ ಮಾಡಬೇಕು ಕೆಲವರಿಗೆ ಸ್ವಲ್ಪ ಸಿಹಿ ಬೇಕು ಸುಕ್ಕ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ಸಿಹಿ ಯಾರಿಗೆ ಬೇಡ ಅವರಿಗೆ ಬೆಲ್ಲ ಹಾಕೋದು ಬೇಡ ಅದು ಬೇಯ್ತಾ ಬರುವಾಗ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಹಾಕಿದ ನಂತರ ಬೇಯ್ತಾ ಬರ್ತದಲ್ಲ ಆದ್ಮೇಲೆ ಸಾಂಬಾರು ಪುಡಿಯ ತೆಂಗಿನ ತುರಿ ಎಲ್ಲ ಹಾಕಿ ಮಿಸ್ ಮಾಡಿ ಕೆಳಗೆ ಇಡಬೇಕು ಕೆಳಗೆ ಇಟ್ಟಾದ್ಮೇಲೆ ಅದರ ಟೇಸ್ಟ್ ನೋಡಬೇಕು ಅದು ಒಂದು ಗಂಜಿ ಊಟ ಮಾಡಲಿಕ್ಕೆ ಎಲ್ಲ ಒಳ್ಳೆಯದಾಗ್ತದೆ ಮತ್ತೆ ತೆಂಗಿನ ತುರಿ ಹಾಕೋದಿಲ್ಲಂದ್ರೆ ಏನಾಗುವುದಿಲ್ಲ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ ಕೂಡ ಹಾಕ್ಬಹುದು ಅದು ಕೂಡ ಟೇಸ್ಟ್ ಆಗ್ತದೆ ಹಾಗೆಯೇ ಮೀನು ಸಾಂಬಾರು ಮಾಡಿದರು ಕೂಡ ಹಾಗೆ ಹಾಗೆಯೇ ಅದಕ್ಕೆ ಕೂಡ ಓಮ್ ಮೆಂತ್ಯ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಮತ್ತೆ ಬೆಳ್ಳುಳ್ಳಿ ಮತ್ತು ಮೆಣಸು ಹುಳಿ ಎಲ್ಲ ಹಾಕಿ ರುಬ್ಬಿ ಮೀನಲ್ಲಿ ತುಂಡು ಮಾಡಿ ಅದನ್ನು ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಮೀನು ಸಾಂಬಾರು ಕೂಡ ಹಾಗೆಯೇ ಮಾಡೋದು ನಾವು ಮೀನು ತಿನ್ನುವುದಿಲ್ಲ ನಾವು ತರಕಾರಿ ತಿನ್ನೋದು ಹಾಗೆ ಮೀನು ಕೂಡ ನನಗೆ ಮುಂಚೆ ಮಾಡಿ ಗೊತ್ತುಂಟು ಈಗ ನಾವು ಮಾಡುವುದಿಲ್ಲ ಮದುವೆ ಆದಮೇಲೆ ತಾಯಿ ಮನೆಯಲ್ಲಿರುವಾಗ ನಾವು ಮೀನು ಕೂಡ ಹಾಗೆಯೇ ಸಾಂಬಾರು ಮಾಡಿದ್ದು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಮತ್ತೆ ಮತ್ತೆ ಗೊತ್ತಾಗ್ತದೆ ಎಲ್ಲ ಹೀಗೇನೇ ಒಂದೊಂದು ಮಾಡು ಮಾಡುತ್ತಾ ಹೋಗುವಾಗ ಗೊತ್ತಾಗ್ತದೆ ಹಾಗೆ ಸಾಂಬಾರು ಹೀಗೆ ಎಲ್ಲ ಮಾಡಲಿಕ್ಕೆ ಕಲಿತದ್ದು ಮತ್ತೆ ತಿಂಡಿ ಅಂದರೆ ತಿಂಡಿ ಕೂಡ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಹೀಗೆಯೇ ಮನೆಯವರು ಮಾಡುವಾಗ ನೋಡಿ ನೋಡಿ ನೋಡಿ ಕಲಿತದ್ದು ಕಲ್ತು ಕಲಿತು ಈಗ ನಮ್ಮ ಕೈಯ್ಯಲ್ಲಿಯೇ ನಾವು ತಿಂತಾ ಮಾಡಿ ತಿಂತೇವೆ ಬಂದವರಿಗೂ ಹಾಗೆಯೇ ಮಾಡಿ ಹಾಕ್ತೇವೆ ಮತ್ತು